ಹಾಂ ನೀವು ಬ್ರೋಕರ್ ಅಲ್ಲ ಜಾಗದ್ದೆಲ್ಲ ಹೌದು ನಮಗೆ ಒಂದು ಒಂದು ಮನೆ ಕಟ್ಟಲಿಕ್ಕೆ ಅಂತ ಜಾಗ ಬೇಕಿತ್ತು ಸೊ ಮಂಗ್ಳೂರಲ್ಲಿ ಎಲ್ಲಿಯಾದರೂ ಜಾಗ ಇದ್ದರೆ ಹೇಳ್ಬೌದ ಮಂಗ್ಳೂರಲ್ಲಿ ಎಲ್ಲಿ ಈಚೆ ಕದ್ರಿ ಸೈಡ್ ಇದ್ದರೆ ಒಳ್ಳೆಯದ್ ಇರ್ತಿತ್ತು ಕದ್ರಿ ಸೈಡ್ ಹೌದು

ಹೌದಾ ನನ್ನ ನನಗೊಂದು ಆರು ಸೆನ್ಸ್ ಇದ್ದರೆ ಸಾಕಾಗ್ತದೆ

ಹೌದಾ ಎಲ್ಲಿ ನೀವು ಹೇಳಿದ್ದು ಓ ಓಕೆ ಓಕೆ ಅಲ್ಲಿ ಒಂದು ಸೆನ್ಸಿಗೆ ಎಷ್ಟು ಹೌದಾ ಒಂದು ಕಮ್ಮಿ ಮಾಡ್ಬೋದ ಮಾತಾಡಿ ನೀವು

ಹೌದು ಹೌದು ಹೌದು ನೀಟಿದೆಯಾ ಪ್ಲೇಸ್ ಒಳ್ಳೆಯದಿದೆಯ ನೀರೆಲ್ಲ ನಮಗೆ ಮೇಯ್ನ್ ಬೇಕು ಹೌದಾ ಹಾಂ ಹೌದು ರೋಡ್ ಸೈಡ್ ಇದೆ ಅಲ್ವ ಅಂದರೆ ನಮಗೆ ಹೋಗ್ಲಿಕ್ಕೆ ಹಾಂ ಹೌದಾ ಹಾಂ ಹಾಗಾದರೆ ಒಳ್ಳೆಯದೆ ಉಂಟು ಪ್ಲೇಸ್ ಹೌದು ಹೌದು ಹೌದು ಹೌದು ಬೇರೆ ಯಾವುದೂ ಇಲ್ಲ ಅಲ್ಲ ಪ್ಲೇಸ್ ಬೇರೆ ಪ್ಲೇಸ್

ಹೌದಾ ಹೌದು ನೀವು ಅದಕ್ಕೆ ಇಲ್ಲಿ ಹೇಳಿದಿರಲ್ವ ಕದ್ರಿ ನಮಗೆ ಇದು ತುಂಬ ಇಷ್ಟ ಆಯಿತು ನೀವು ಮತ್ತು ನೀರೆಲ್ಲ ಇದೆ ಅಂತ ಹೇಳಿದ್ರಿ ನೀರಿಗೇನೂ ಪ್ರಾಬ್ಲಮ್ ಇಲ್ಲಾದ್ರೆ ನಾವು ಅಲ್ಲಿ ಹೌದಾ ಹೌದಾ ಓ ಹಾಗಾದರೆ ನಾನು ಹಾಂ ನಮಗೆ ಅದೊಂದು ಮಾತಾಡಿ ಒಂದು ಹಣದ್ದೊಂದು ಮಾತಾಡಿ ಕಮ್ಮಿಗೆ

ಓಕೆ ಓಕೆ ನಾನು ಹಾಗಾದರೆ ನೀವು ಯಾವಾಗ ಬರಬೇಕು ಮಾತಾಡಲಿಕ್ಕೆ ಹೌದಾ ಹೌದಾ ಅದೇ ನಿ ಹೌದು ನೀವು ಅದೇ ಮ ನಿಮ್ಮ ಬಗ್ಗೆ ಕೇಳಿದ್ದೇನೆ ನೀವು ಒಳ್ಳೆಯ ಬ್ರೋಕರ್ ಅಂದ್ರೆ ನೀವು ಹೇಳಿದ್ದು ಒಳ್ಳೆಯ ಪ್ಲೇಸಿದ್ದು ಇರ್ತದೆ ಅಂತ ಸೊ ಅದಕ್ಕೆ ನಿಮಗೆ ಕಾಂಟಾಕ್ಟ್ ಮಾಡಿದ್ವಿ ಸರಿ ಹಾಗಾದರೆ ನಾನು ನಾಳೆ ಬಂದು ಮಾತಾಡ್ತೇನೆ ನಿಮ್ಮೊಟ್ಟಿಗೆ ಓಕೆ ಡಾಕ್ಯುಮೆಂಟ್ಸೆಲ್ಲ ನಾಳೆಯೇ ತಗೊಂಬರ್ತೀನಿ ಆಗ್ಬೋದಲ್ವ ಹೌದು ಹೌದಾ ಹೌದು

ಸರಿ ಸರಿ ಹಾಗಾದರೆ ನಾವು ನಾಳೆ ಸಿಗುವ ಹಾಂ ಓಕೆ ಸರ್ ಬಾಯ್ ಬಾಯ್